ಅತ್ಯುತ್ತಮ ಇಳುವರಿ ಅಂದರೆ ಅಡಿಕೆ ಇಲ್ಲಿ ಅಡಿಕೆಗೆ ತುಂಬ ಲಾಭ ಜಾಸ್ತಿ ಎಲ್ಲರೂ ಯ ಯಾರೇ ಆಗಲೀ ಎಂಥ ಬಡವ್ರೆ ಆಗಲೀ ಇಲ್ಲಿ ಅಡಿಕೆ ಬೆಳೆಯೋದಕ್ಕೆ ಇಷ್ಟ ಪಡ್ತಾರೆ ಊರಿಂದ ಊರಿಗೆ ಬಂದು ಅಡಿಕೆ ತೋಟ ತಗೊಂಡು ಲಾಭ ತಗೊತಾರೆ ಈ ಕಡೆ ಎಲ್ಲ ಅಡಿಕೆದೆ ಇಳುವರಿ ಜಾಸ್ತಿ ಇಲ್ಲಿ ವ ಅಡಿಕೆ ತುಂಬ ತುಂಬ ಬೆಳಿತಾರೆ ಎಲ್ಲಾರೂ ಅಂಡಿಕೆ ಅಡಿಕೆಯಿಂದ ಅಷ್ಟು ಲಾಭ ಸಿಗುತ್ತೆ ಇಲ್ಲಿ ಅದು ಅದು ನಾವು ನಾವು ಎಷ್ಟು ನಾವು ಅಡಿಕೆಗೆ ನಾವು ಎಷ್ಟು ಕಷ್ಟಪಟ್ಟು ಅಡಿಕೆನ ನ ಅಡಿಕೆ ಮರನ ನಾವು ಬೆಳಸ್ತೀವೋ ಅಷ್ಟು ಅದರಷ್ಟು ಅದರಷ್ಟು ಎರಡು ಪಟ್ಟು ನಮಗೆ ಜಾಸ್ತಿ ಹಣವನ್ನು ಅದು ಲಾಭಾನ ನಮಗೆ ಕೊಡುತ್ತೆ ಈ ಕಡೆ ಎಲ್ಲ ನಾವು ಜಾಸ್ತಿ ಬೆಲೆ ತಗೊ ಬೆ ಯಾವುದ್ರಲ್ಲೇ ಆಗಲಿ ಪ್ರತಿ ಏನು ಎಲ್ಲಾ ಬೆಳಿತೀವಿ ತೆಂಗು ಎಲ್ಲಾ ಬೆಳಿತೀವಿ ಆದರೆ ನಮಗೆ ಅಡಿಕೆಯಿಂದಲೇ ಜಾಸ್ತಿ ಲಾಭ ಸಿಗೋದು ಲಕ್ಷ ಲಕ್ಷದ್ವರೆಗೂ ಅಡಿಕೆಯಲ್ಲಿ ಲಾಭ ಸಿಗುತ್ತೆ ನಮಗೆ ಲಕ್ಷ ಲಕ್ಷ ಅಡಿಕೆಯಲ್ಲಿ ದುಡ್ಕೋತಾರೆ ಬೇರೆ ಊರಿಂದ ಬಂದು ಅಡಿಕೆ ತೋಟ ತಗೊಂಡು ಅವರು ಇಲ್ಲಿಂದ ಎಲ್ಲ ತಗೊಂಡೋಗಿ ಅಲ್ಲೆಲ್ಲ ಮಾರಿ ಅ ಅಡಿಕೆಯಲ್ಲಿ ಅಡ್ಕೆಯಲ್ಲಿ ಅವರು ಲಾಭ ತಗೊಂ ಲಾಭ ತಗೋತಾರೆ ಇನ್ನೂ ಕೆಲವರು ಬೇರೆಯವರಿಗೆ ಕೊಡೋದು ಬದಲು ಅವರೇ ಮಾಡ್ತಾರೆ ಬೇರೆಯವರಿಗೆ ಕೊಟ್ಟಾಗ ಅವರು ಒಂದು ಸ್ವಲ್ಪ ಲಾಭ ಕಡಿಮೆ ಕೊಡ್ತಾರೆ ನಾವೇ ಮಾಡೋದಾದರೆ ನಾವೇ ಅಡಿಕೆ ಪೈಲು ಕುಯ್ದು ಅದನ್ನೆಲ್ಲಾ ಒಣಗಿಸಿ ಬೆ ಸುಲಿಸಿ ಮಿಷಿನ್ಗಾಕಿಸಿ ಕೆಲ್ವಂದು ಮಿಷಿಂಗಾಕ್ತರೆ ಕೆಲವರು ಹಂಗೆ ಕೈಯಲ್ಲೆ ಸುಲಿಸಿಸ್ತಾರೆ ಹಂಗಾಗಿ ಇಲ್ಲಿ ಅಡಿಕೆ ಬೆಲೆ ತುಂಬ ಜಾಸ್ತಿ ಯಾವಾಗಲೂ ಲಾಭ ಜಾಸ್ತಿ ಸಿಗುತ್ತೆ ಇಲ್ಲಿ ಚಿಕ್ಕ ಒಂದು ಎರಡು ಅದಕ್ಕೆಲ್ಲ ಇಲ್ಲ ಒಂದು ಒಂದೊಂದು ಎಕ್ರೆ ಎರಡೆರಡು ಎಕ್ರೆ ಎಲ್ಲ ಅಡಿಕೆನ ಬೆಳೆಸಿಸ್ತಾರೆ ಅಡಿಕೆ ಬೆಳೆಸಿಸಿ ಆ ಅಡಿಕೆಯಲ್ಲೇ ಜಾಸ್ತಿ ಲಾಭಾನ ಇಲ್ಲಿರೋ ರೈತರು ಎಲ್ಲರೂ ಜಾಸ್ತಿ ಅಡಿಕೆಯಿಂದಲೇ ಲಾಭ ಜಾಸ್ತಿ ತಗೋತಾರೆ ಎಷ್ಟು ಲಕ್ಷದ್ವರೆಗೂ ಲಾಭಗಳ್ನ ತಗೋತಾರೆ ಇಲ್ಲಿ ತುಂಬ ಹೇಳ್ಬೆ ಅಡಿಕೆ ಎಲ್ಲ ಎಲ್ಲರೂ ಜಾಸ್ತಿ ಯೂಸ್ ಮಾಡ್ತಾರೆ ಇ ಕಡೆ ತುಮಕೂರು ಸೈಡು ಅಷ್ಟೇ ಎಲ್ಲರೂ ಜಾಸ್ತಿ ಅಡ್ಕೆನೇ ಬೆಳೆಯೋದು ರೈತರು ಪ್ರತಿಯೊಬ್ಬರು ಅಡಿಕೆನ ಬೆಳೆದು ಅದರಲ್ಲೇ ಜಾಸ್ತಿ ಲಾಭ ತಗೊಂಡು ಅದರಲ್ಲೇ ಎಷ್ಟೊ ಜೀವನ ಪೂರ್ತಿಯಾಗಿ ಅಡಿಕೆ ತೋಟದಲ್ಲೇ ಜೀವನವನ್ನು ಕಳೆದಿದ್ದಾರೆ ಹೀಗಾಗಿ ಈ ಕಡೆ ಎಲ್ಲ ಲಾಭ ಜಾಸ್ತಿ ಪಡ್ಕೊತಿರೊ ಲಾಭ ಲಾ ಅಡಿಕೆಯಿಂದಲೇ ಎಲ್ಲರೂ ಜಾಸ್ತಿ ಲಾಭನ ಪಡೆದುಕೊಳ್ತಿರೋದು ಈ ಕಡೆ ಇಳುವರಿ ಇರೋದು ಅಷ್ಟೆ ಅಡಿಕೆನೇ ದಟ್ಸ್ ಇಟ್